ನನಗೆ ಹಾಸ್ಯರತ್ನ ತೆನಾಲಿ ರಾಮ್ಕೃಷ್ಣಂದು ಒಂದು ಪುಸ್ತಕ ಓದಿದ್ದೆ ಅದರಲ್ಲಿ ಅವನು ಬುದ್ಧಿವಂತಂಗೆ ಬುದ್ಧಿವಂತರನ್ನು ವಂತನ ಥರನೂ ಅವನು ನಡ್ಕೊಳೋಲ್ಲ ಪೆದ್ದನ ಥರನೂ ನಡ್ಕೊಳೋಲ್ಲ ಆಮೇಲೆ ಒಂಥರ ಒಂದೊಂದು ಸಮಯದಲ್ಲಿ ಅವನು ಸಮಯಕ್ಕೆ ತಕ್ಕ ಹಾಗೆ ಬುದ್ಧಿವಂತನ ಥರ ಮಾಡ್ತಾನೆ ಕೆಲವೊಂದು ಇದರಲ್ಲಿ ತುಂಬ ಹಾಸ್ಯವಾಗಿ ಅವನು ಅದ್ರಲ್ಲಿ ಒಂದು ಪ್ರಸಂಗ ಹೇಳಬೇಕು ಅಂದರೆ ರಾಜರಿಗೆ ಅವ್ನ ಮೇಲೆ ಕೋಪ ಬಂದಿರುತ್ತೆ ಕೃಷ್ಣದೇವರಾಯಂಗೆ ಅವ್ನು ಅದಕ್ಕೆ ಇವನಿಗೆ ರಾಮಕೃಷ್ಣನಿಗೆ ತೆನಾಲಿ ರಾಮಕೃಷ್ಣಂಗೆ ನೀನು ನನಗ್ ಮುಖ ತೋರಿಸ್ಬೇಡ ಹೊರಟೋಗು ಅಂತ ಹೇಳಿದಾಗ ಅವನು ಅವ್ನ ಮನೆಗೆ ಹೋಗಿ ತುಂಬ ಬೇಜಾರು ಮಾಡಿಕೊಂಡು ಕೊನೆಗೆ ಯೋಚನೆ ಮಾಡಿ ಮಡಕೆನಲ್ಲಿ ಕಣ್ಣು ಮೂಗು ಬಾಯಿ ಮಾಡಿಕೊಂಡು ಅದನ್ನು ತನ್ನ ತಲೆ ಒಳಗೆ ಹಾಕ್ಕೊಂಡು ಆಸ್ಥಾನಕ್ಕೆ ಬರ್ತಾನೆ ಅದನ್ನು ನೋಡ್ದ ರಾಜ ಬಿದ್ದು ಬಿದ್ದು ನಗ್ತಾನೆ ಆ ಸನ್ನಿವೇಶದಲ್ಲಿ ನಾನು ಅದನ್ನು ಓದ್ತಾ ಓದ್ತಾ ತುಂಬ ಅದನ್ನ ಅನುಭವ್ಸಿ ತುಂಬ ನಕ್ಕಿದೀನಿ ಅದರಲ್ಲಿ